ಹಳೆಯ ಮಾಧ್ಯಮಗಳು ನಿಗದಿತ ಪ್ರಸಾರಗಳನ್ನು ಬಳಸಿದವು ಹೊಸ ಮಾಧ್ಯಮವು ಬೇಡಿಕೆಯ ಸ್ಕ್ರೀಮಿಂಗನ್ನು ಅವಲಂಬಿಸಿದೆ ಹಳೆಯ ಮಾಧ್ಯಮ ನಿಷ್ ನಿಷ್ಕ್ರಿಯವಾಗಿತ್ತು ಹೊಸ ಮಾಧ್ಯಮವು ವಿರಾಮ ರಿವೈಂಡಿಂಗ್ ಮತ್ತು ಬಳಕೆದಾರರ ತೊಡಗಿಸಿಕೊಳ್ಳುವಿಕೆಯನ್ನು ನೀಡುತ್ತದೆ ಹೊಸ ಮಾಧ್ಯಮವು ಆದ್ಯತೆಗಳ ಆಧಾರದ ಮೇಲೆ ವಿಷಯವನ್ನು ಶಿಫಾರಸ್ಸು ಮಾಡುತ್ತದೆ ಹೊಸ ಮಾಧ್ಯಮವು ಉದ್ದೇಶಿತ ಜಾಹೀರಾತುಗಳನ್ನು ಹೊಂದಿದೆ ಹಳೆಯ ಮಾಧ್ಯಮಗಳು ರೇಖೀಯ ಜಾಹೀರಾತುಗಳನ್ನು ಹೊಂದಿದ್ದವು ಹೊಸ ಮಾಧ್ಯಮವನ್ನು ವಿವಿಧ ಸಾಧನಗಳಲ್ಲಿ ಪ್ರವೇಶಿಸಬಹುದು ಹೊಸ ಮಾಧ್ಯಮವು ಹೊಂದಿಕೊಳ್ಳುವ ಬೆಲೆ ಮಾದರಿಗಳನ್ನು ನೀಡುತ್ತದೆ ಹೊಸ ಮಾಧ್ಯಮವು ಜಾಗತಿಕ ಪ್ರೇಕ್ಷಕರನ್ನು ತಲುಪುತ್ತದೆ ಆದರೆ ಹಳೆಯ ಮಾಧ್ಯಮವು ಪ್ರದೇಶ ನಿರ್ದಿಷ್ಟವಾಗಿದೆ ತಂತ್ರಜ್ಞಾನ ಮತ್ತು ವೀಕ್ಷಕರ ಪ್ರಾಶಸ್ತ್ಯಗಳಲ್ಲಿನ ಲ್ಲಿನ ಪ್ರಗತಿಯು ದೂರದರ್ಶನ ಮಾಧ್ಯಮವನ್ನು ಮರುರೂಪಿಸಿದೆ ಇದು ಹೆಚ್ಚು ಸಂವಾದಾತ್ಮಕ ವೈಯಕ್ತೀಕರಿಸಿದ ಮತ್ತು ಪ್ರವೇಶಿಸುವಂತೆ ಮಾಡಿದೆ